ನ್ಯೂಸ್ ಮೀಡ್ಯಾದಲ್ಲಿ ನಾವು ಇವಾಗ ಎಷ್ಟು ಎಲ್ಲ ನೋಡೋದೆಲ್ಲ ನಿಜ ಅಂತ ನಾವು ಭಾವ್ಸೋಕ್ಕಾಗಲ್ಲ ಯಾಕೆ ಅಂದರೆ ಇವಾಗ ಮೀಡ್ಯಾಗಳಲ್ಲಿ ತುಂಬ ಸುಳ್ಳು ಸುದ್ದಿಗಳೂ ಕೂಡ ಹಬ್ಬುತ್ತವೆ ಮತ್ತು ಸತ್ಯ ಸುದ್ದಿಗಳು ಕೂಡ ಅವ್ರು ತೋರಿಸ್ತಾರೆ ಇತ್ತೀಚಿನ ದಿನದಲ್ಲಿ ನ ಕನ್ನಡ ಆಕ್ಟರ್ ರಮ್ಯಾ ಬಗ್ಗೆ ಅವ್ರಿಗೆ ಏನೋ ತೊಂದರೆ ಆಗಿದೆ ಆರೋಗ್ಯಕ್ಕೆ ಅದು ಮತ್ತು ಆರ್ಟಿಗೆ ಏನೋ ಪ್ರೊಬ್ಲಮ್ ಆಗಿದೆ ಅಂತ ಮೀಡ್ಯಾದಲ್ಲೆಲ್ಲ ತೋರ್ಸಿದ್ರು ಆದರೆ ನಿಜವಾಗಿ ಅಲ್ಲಿ ಏನೂ ಆ ಥರ ನಡೆದಿರ್ಲಿಲ್ಲ ಆಕೆಗೆ ಏನೂ ಆಗಿರಲಿಲ್ಲ ಅಂತ ಆಕೆಯೇ ಟ್ವಿಟ್ ಮಾಡಿ ಸೋಶಲ್ ಮೀಡ್ಯಾದಲ್ಲಿ ಪ್ರಕಟಿಸಿಲ್ಲ ಈ ರೀತಿ ಸುಳ್ಳು ಸುಬ್ಬು ಸುದ್ದಿಗಳು ಬೇಗ ಸೋಶ್ಯಲ್ ಮೀಡ್ಯಾದಲ್ಲಿ ಹಬ್ಬುತ್ತವೆ ಈ ಕಾರಣದಿಂದ ಎಷ್ಟೊಂದು ವಿಷಯದಲ್ಲೂ ಕೂಡ ನಿಜವಾ ಅಂತ ನಾವು ನಿರ್ಧಾರ ಮಾಡಕ್ಕೆ ಆಗೋಲ್ಲ ಕಾದು ನೋಡಬೇಕಾಗುತ್ತೆ ಸೋಶಲ್ ಮೀಡ್ಯಾದಲ್ಲಿ ಬರುವ ಎಲ್ಲ ಸುದ್ದಿಗಳನ್ನು ಸೋಶಲ್ ಮೀಡ್ಯಾದಲ್ಲಿ ಎಷ್ಟು ಯೂಸ್ಫುಲ್ ಇದೆಯೋ ಅಷ್ಟೇ ಡಿಸ್ವಡಾಂಟೇಜಸ್ಸೂ ಇದೆ ಕೂಡ ಸೋಶಲ್ ಮೀಡ್ಯಾ ಮತ್ತು ನ್ಯೂಸ್ ಮೀಡ್ಯಾ ಯಾವುದೇ ರೀತಿ ನೀವು ಮೀಡ್ಯಾ ತಗೋತಿವಿ ಅಂದ್ರೂ ಎಷ್ಟು ಒಳ್ಳೆಯದೋ ಅಷ್ಟೇ ಸುಳ್ಳು ಸುದ್ದಿ ಹಬ್ಬಿಸಲು ಅದ್ರಲ್ ಚಾನ್ಸಸ್ ಜಾಸ್ತಿ ಇರುತ್ತೆ